ನಮ್ಮ ಭಾರತದಲ್ಲಿ ನೆಚ್ಚಿನ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ನಮ್ಮ ಕ ಹೆಮ್ಮೆಯ ಕರ್ನಾಟಕ ಹೆಂಗಿರತ್ತೆ ಅಂದರೆ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ರಾಜ್ಯಗಳಿಂದ ರಾಜಧಾನಿಯಾದರ ಬೆಂಗ್ಳೂರಿಗೆ ಭಾಳಷ್ಟು ಜನ ಎಜುಕೇಷನ್ಗಂತ ಬರ್ತಾರೆ ಬೆಂಗಳೂರು ಒಬ್ಬ ಕೆಂಪೇಗೌಡ ಸ್ಥಾಪಿಸಿದಂಥ ಬೆಂಗಳೂರು ಬೆಂಗಳೂರು ಅಂತಹ ಉಷ್ಣಾಂಶ ಮತ್ತು ಅಭಿವೃದ್ಧಿ ಟೆಕ್ನಾಲಜಿ ಶಿಕ್ಷಣದಲ್ಲಾಗಿರ್ಬೋದು ಕೈಗಾರಿಕೆಯಲ್ಲಾಗಿರ್ಬೋದು ಇನ್ನು ಇತ್ಯಾದಿ ಹಲವಾರು ರಂಗಗಳಲ್ಲಿ ಒಂದು ಶಾಂತಿಯುತವಾದಂಥ ಬೆಂಗ್ಳೂರು ಬರೀ ಬೆಂಗ್ಳೂರು ಅಲ್ದೇ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹಂಪೆ ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಇನ್ನೂ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಲ್ಲವೂ ಭಾಳಷ್ಟು ಒಂದು ಕುಟುಂಬದಂತೆ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಹುಬ್ಬಳ್ಳಿ ಧಾರ್ವಾಡ ಮಂಗಳೂರು ಉಡುಪಿ ಎಷ್ಟು ಮೈ ಜುಮ್ ಎನ್ನುಸ್ತದೆ ಅಂತಂದರೆ ಭಾಳಷ್ಟು ಅಂತ ಸ್ಥಳಗಳಲ್ಲಿ ಹೋದ್ರೆ ನಾವು ಇಡೀ ಭಾರತ ದೇಶದಾದ್ಯಂತೆಲ್ಲ ಪ್ರವಾಸ ಮಾಡಿದ್ರು ಕೂಡ ಜರ್ನಿ ಮಾಡಿದ್ದರೂ ಕೂಡ ಇಷ್ಟೊಂದು ಸುಖಮಯ ಮನಸ್ಸಿಗೆ ತೃಪ್ತಿ ಸಿಗುವಂಥ ಸ್ಥಳಗಳು ಧರ್ಮಸ್ಥಳ ಉಡುಪಿ ಶ್ರೀಕೃಷ್ಣನ ಮಠ ಮತ್ತು ಹಂಪೆ ಭಾಳಷ್ಟಿದಾವೆ ಕರ್ನಾಟಕ ಮತ್ತು ಕಲೆಯ ರಂಗದಲ್ಲಿ ಕೂಡ ಭಾಳಷ್ಟು ಮುಂದುವರೆದಿದೆ ಏಕೆಂದರೆ ಇವತ್ತು ಒಂದು ಭಾಷೆ ಕಲೆಯ ರಂಗದಲ್ಲಿ ಕೂಡ ನಮ್ಮ ಕರ್ನಾಟಕದವರೇ ಭಾಳಷ್ಟು ಜನ ಇದ್ದಾರೆ ಉದಾಹರಣೆಗೆ ನಾವು ಇಡೀ ಒಂದು ಕರ್ನಾಟಕದ ರಾಜ್ಯದಲ್ಲಿ ಹಂಪೆ ಭಾಳ ನಮ್ಮ ಪ್ರಾಣ ಜಿಲ್ಲೆ ಆ ಹಂಪೆ ಈಗ ಒಂದು ವಿಜಯನಗರ ಜಿಲ್ಲೆಯಾಗಿ ಮಾರ್ಪಟ್ಟಿದೆ ಆದರೆ ಅಂಥ ವಿಜಯನಗರ ಜಿಲ್ಲೆ ಶ್ರೀಕೃಷ್ಣದೇವ್ರಾಯ ಆಳಿ ಹೋದ ಅನ್ನುವಂತಹ ಕತೆಗಳಿಂದ ಮಾತ್ರ ನಾವು ತಿಳ್ಕೊಂಡಿದ್ದೀವಿ ಶ್ರೀಕೃಷ್ಣದೇವರಾಯನ ಒಂದು ಹಂಪೆಗೆ ನಾವು ವಿಸಿಟ್ ಮಾಡಿದಾಗ ಹೊಸಪೇಟೆ ಹೊಸ್ಪೇಟೆಯಿಂದ ಹನ್ನೆರಡು ಕಿಲೋಮೀಟ್ರ್ ಇರ್ತಕ್ಕಂಥ ಹಂಪೆಗೆ ಹಂಪೆಗೆ ಹೋಗ್ತಾ ಹೋಗ್ತಾ ಭಾಳಷ್ಟು ರೋಮಾಂಚನವಾಗಿರತ್ತೆ ನೋಡೋದಕ್ಕೆ ಆ ಬೆಟ್ಟಗಳು ಮತ್ತು ಶ್ರೀಕೃಷ್ಣದೇವರಾಯ ಯುನಿವರ್ಸಿಟಿ ಆ ಯುನಿವರ್ಸಿಟಿ ಮುಂದ್ಗಡೆ ಹೋದ್ರೆ ನಾವು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗ್ಬಿಟ್ಟಿದಿವಿ ಅಂತ ಅನ್ನೋ ಒಂದು ತಲೆಯಲ್ಲಿ ಆ ನೆಮ್ಮದಿ ಸಿಗತ್ತೆ ಮತ್ತು ಹಂಪೆಗೋದಾಗ ಕಮಲಾ ಮಹಲ್ ಕಲ್ಲಿನ ರಥ ವಿಜಯ ವಿಠಲ ದೇವಸ್ಥಾನಗಳು ಇನ್ನು ರಾಜ ಮನೆತನಗಳು ಆಳಿ ಹೋಗಿರ್ತಕ್ಕಂಥ ಭಾಳಸ್ಟು ಪ್ಲೇಸ್ಗಳ್ನ ನೋಡದರೆ ಹೋ ಅದು ಗತ ವೈಭವ ಸ್ವಲ್ಪ ನಮ್ಮನ್ನ ಸ್ಪರ್ಶಿಸ ಹೋದಂಥ ಒಂದು ಅನುಭವ ಆಗುತ್ತೆ ಆ ಒಂದು ಆ ಅನುಭವಕ್ಕೆ ಮತ್ತು ಬಡವ ಲಿಂಗ ಆಗಿರ್ಬೋದು ಉಗ್ರ ನರಸಿಂಹ ಸ್ವಾಮಿ ಆಗಿರ್ಬೋದು ಹಂಪೆಯ ವಿರೂಪಾಕ್ಷ ಟೆಂಪಲ್ಲಾಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಸಾಸಿವೆ ಕಾಳು ಗಣಪ ಕಡ್ಲೆ ಕಾಳು ಗಣಪ ಆನೆ ಸಾಲು ಒಂಟೆ ಸಾಲು ಇವೆಲ್ಲ ನೋಡಿ ಭಾಳಷ್ಟು ಆ ಒಂದು ಹಾಗೆ ಮುಂದೆ ಹೋದ್ರೆ ಕಂಪ್ಲಿ ಬರತ್ತೆ ಗಂಗಾವತಿ ಬರತ್ತೆ ಗಂಗಾವತಿ ಹತ್ರ ಅಂಜನಾದ್ರಿ ಬೆಟ್ಟ ಇದೆ ಭಾಳಷ್ಟು ಇಡೀ ಕರ್ನಾಟಕದಲ್ಲಿ ಒಂದು ಮೈ ಜುಮ್ ಎನ್ನಿಸುವಂತಹ ಒಂದು ಆದ ಪ್ರಸಿದ್ಧಿ ಪಡ್ದಿರುವಂತಹ ಪ್ರಪಂಚಕ್ಕೆಲ್ಲ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಹಂಪೆ ಆ ಹಂಪೆಯನ್ನು ನೋಡೋದುಕ್ಕೆ ಎರಡು ಕಣ್ಣು ಸಾಲೋದಲ್ಲ ಭಾಳಷ್ಟು ವಿದೇಶಿಗರ ಆಕರ್ಷಕ ತಾಣಗಳಾಗಿರತ್ತೆ ಸ್ಥಳ ಅಂತಹ ಸ್ಥಳದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ನಾನು ವಿಸಿಟ್ ಕೊಟ್ಟು ಬರ್ತಾಯಿರ್ತೀನಿ ನೋಡ್ತಾಯಿದ್ರೆ ನಾವೇ ಪುಣ್ಯವಂತರು ನೋಡ್ದಾಗ ಅನ್ಸತ್ತೆ ವಿದೇಶಿಗರು ಕೆಲ್ವೊಂದು ಸಿನಿಮಾ ಶೂಟಿಂಗ್ಗಳಿಗೆ ಬರ್ತಾರೆ ವಿದೇಶಿಗ್ರು ಎಲ್ಲಾರು ಬಹಳ ದೇಶದ ಮೂಲೆ ಮೂಲೆಯಿಂದನು ಭಾಳ ಭಾಳಷ್ಟು ಜನ ಬಂದು ವೀಕ್ಷಣೆ ಮಾಡ್ತಿರ್ತಾರೆ ಆದರೆ ನಮ್ಮ ಒಂದು ರಾಜಮನೆತನಗಳು ಎಷ್ಟು ಗರ್ವ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಆಗತ್ತೆ ಇಂಥಾ ಒಂದು ಹಂಪೆನಲ್ಲಿ ಮತ್ತು ಆದ ನಂತರ ಧರ್ಮಸ್ಥಳ ದರ್ಮಸ್ತಳದಲ್ಲಿ ಆ ಧರ್ಮಸ್ಥಳ ಎರಡು ಕಣ್ಣು ನೋಡೋದಕ್ಕೆ ಸಾಲದಲ್ಲ ಆ ಪ್ರಯಾಣ ಮಾಡುತ್ತಿರ್ವಾಗ ಮಲ್ನಾಡ ಪ್ರದೇಶದಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಆ ಒಂದು ಯಾವುದೋ ಪ್ರಪಂಚದಲ್ಲಿ ತಾಯಿಯ ಗರ್ಭದಲ್ಲಿ ನಾವು ಯಾವ ರೀತಿಯ ಜನಿಸಿದೆವೋ ಆ ರೀತ್ಯಾಗಿ ಕರ್ಕೊಂಡೋಗ್ತಾ ಇರತ್ತೆ ಮೈ ಜುಮ್ ಎನ್ನಿಸುವಂತಹ ಸ್ಥಳ ಹೊರ್ನಾಡು ಅನ್ನಪೂರ್ಣೇಶ್ವರಿ ಭಾಳಷ್ಟು ಇದಾವೆ ಕರ್ನಾಟಕದಲ್ಲಿ ನಾವೇ ಕರ್ನಾಟಕದಲ್ಲಿ ಇಂಥಾ ಪವಿತ್ರವಾದಂತಹ ದೇವಸ್ಥಾನಾಗ್ ಇರ್ಬೋದು ಇತಿಹಾಸ ಇರುವಂತಹ ಸ್ಥಳಗಳನ್ನ ಪಡೆದು ನಾವೇ ಬಹಳ ಪುಣ್ಯ